ನಮ್ಮ ಬಳ್ಳಾರಿಯಲ್ಲಿ ಎರಡು ಆಸ್ಪತ್ರೆಗಳಿವೆ ಅದರಲ್ಲಿ ಒಂದು ಒಂದು ಜಿಲ್ಲಾ ಆಸ್ಪತ್ರೆ ಇನ್ನೊಂದು ಬಂದು ಫಿಮ್ಸ್ ಆಸ್ಪತ್ರೆ ಸೋ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಏನು ಅಂದರೆ ದೊಡ್ಡ ದೊಡ್ಡ ಡಾಕ್ಟರ್ಸ್ ಇರ್ತಾರೆ ವೈದ್ಯರು ಇದ್ದಾರೆ ಬಟ್ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ಸಿಗ್ತಾಯಿಲ್ಲ ಅಂದರೆ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಆಗಿರ್ಬೌದು ಸೋ ಅಥ್ವಾ ತಲೆ ಬ್ರೈನ್ಗೆ ಸಂಬಂಧಪಟ್ಟ ಯಾವುದೇ ಥರದ ಚಿಕಿತ್ಸೆಗಳಾಗಿರ್ಬೌದು ಸರಿಯಾಗಿ ಸಿಗ್ತಾಯಿಲ್ಲ ಸೋ ಇದ್ರ ಬಗ್ಗೆ ನಮಗೆ ಒನ್ ಲೈಕ್ ಖಂಡಸ್ತೇವೆ ಇದನ್ನ ನಾವು ಸೋ ಕ ಈಗ ರೋಗಿಗಳಿಗೆ ಯಾಕೆ ಹೋಗ್ತಾರೆ ಗೌರ್ಮೆಂಟ್ ಹಾಸ್ಪೇಟಲ್ಗೆ ಸೋ ಅಲ್ಲಿ ನಮಗೆ ಚಿಕಿತ್ಸೆ ಸರಿಯಾಗಿ ಸಿಗುತ್ತೆ ಅಂತ ಸ್ವಚ್ಛ್ವಾಗಿದೆ ನಮ್ಮ ಬಳ್ಳಾರಿ ಡಿಸ್ಟ್ರಿಕ್ಟ್ ಆಫೀಸ್ ಆಸ್ಪತ್ರೆ ಬಟ್ ಅದಕ್ಕೆ ಅದಕ್ಕೆ ತಕ್ಕಾಗೆ ಅಲ್ಲಿಗೆ ರೋಗಿಗಳಿಗೆ ವೈದ್ಯರು ಕೂಡ ಸಿಗಬೇಕಾಗತ್ತೆ ಅಲ್ಲಿ ಸರಿಯಾದ ವೈದ್ಯೆಯಿಲ್ಲ ಸೋ ಈ ವೈದ್ಯ ಅನ್ನೋದು ಕಂಪ್ಲೀಟ್ ಆಗಿ ಲೈಕ್ ವೈದ್ಯರಾಗಿರ್ಬೌದು ದೊಡ್ಡ ದೊಡ್ಡ ಜಿಲ್ಲಾ ಆಸ್ಪತ್ರೆಯಲ್ಲಿ ಯಾವ್ದೇ ಥರದ ಉಪಕರಣಗಳೇನಿರುತ್ತೆ ಹೃದಯ ಸಂಬಂಧಿ ಕಾಯಿಲೆಗೆ ಬೇಕಾದ ಉಪಕರಣಗಳಾಗಿರಲಿ ಸೋ ಇದು ಯಾಗು ಸರಿಯಾಗಿ ಸಿಕ್ತಾಯಿಲ್ಲ ಸೋ ಅದೇ ರೀತಿ ನಮಗೆ ವಿಮ್ಸ್ಗೆ ಆ ಗೌರ್ಮೆಂಟ್ ಹೊಸ್ಪೆಟಲ್ಲಿ ಏನು ಅಂದರೆ ಯಾವುದೇ ಥರದ ಮ ರೋಗಿಗಳಿಗೆ ರಕ್ತದೊತ್ತಡ ಅಥವಾ ಗರ್ಭಿಣಿಯರಿಗೆ ಆ ಗರ್ಭಿಣಿಯರಿಗೆ ರಕ್ತದೊತ್ತಡ ಇರುತ್ತೆ ಡೆಲವರಿ ಮೂಮೆಂಟಲ್ಲಿ ಸೋ ಈ ಕೇಸಸನ್ನ ಅವರು ಅಡ್ಮಿಟ್ ಮಾಡಲ್ಲ ಬಿಕಾಸ್ ಅವ್ರ ಕೈಯಲ್ಲಿ ಆಗಲ್ಲ ಅಂತ ಅಲ್ಲಿಂದ ಡೈರೆಕ್ಟಾಗಿ ವಿಮ್ಸ್ಗೆ ಕಳಿಸ್ತಾರೆ ಅದು ವಿಮ್ಸ್ ಅಲ್ಲಿ ಏನಂತ ಅರ್ಧ ಗೌರ್ಮೆಂಟ್ ಇರುತ್ತೆ ಅರ್ಧ ಪ್ರೈವೆಟ್ ಇರುತ್ತೆ ಸೋ ಅದರಲ್ಲಿ ಕಳಿಸಿ ಅಲ್ಲಿ ಏನಂದರೆ ಕಂಪ್ಲೀಟಾಗಿ ಕ್ಲಿನ್ನೆಸ್ಸೇಯಿರಲ್ಲ ಸ್ವಚ್ಛವಾಗಿರಲ್ಲ ಆಸ್ಪತ್ರೆ ಒಂದು ಸೋ ಆದರೂ ಅಲ್ಲಿ ಕಳ್ಸ್ಕೊಡ್ತಾರೆ ಓಕೆ ಅಲ್ಲಿಗೋಗಿರ್ತೀವಿ ಅಲ್ಲಿ ನಮಗೆ ರೋಗಿಗಳಿಗೆ ವೈದ್ಯ ವಾಡ್ದ ಇರ್ತಾರೆ ವೈದ್ಯ ಮಾಡ್ಬೇಕಾದರೆ ಗರ್ಭಿಣಿಯರಿಗೆ ಡೆಲವರಿ ಮಾಡೋ ಮೂವ್ಮೆಂಟಲ್ಲಿ ಸೋ ಅಲ್ಲಿ ಬೇಕಾದ ಉಪಕರಣಗಳೆಲ್ಲ ರೋಗಿಗಳಿಂದಲೇ ಕರ ತರಿಸ್ತಾರೆ ಬಿಕಾಸ್ ಅವ್ರ ಹತ್ರ ಅಲ್ರೆಡಿಯಿರುತ್ತೆ ಸೋ ಅದನ್ನು ಯೂಸ್ ಮಾಡಿಕೊಂಡು ಅವ್ರು ಯಾವುದೇ ಥರದ ಚಿಕಿತ್ಸೆಯನ್ನು ಕೊಡಲ್ಲ ಸೋ ಅದೇ ಥರ ಅವ್ರಿಗೆ ಬೇಕಾಗಿರೊ ಗ್ಲೋವ್ಸ್ ಆಗಿರ್ಬೌದು ಗ್ಲೈಡ್ಸ್ ಆಗಿರ್ಬೌದು ಈ ಥರದನ್ ಎಲ್ಲಾದನ್ನು ರೋಗಿಗಳಿಂದಲೇ ತರಿಸ್ತಾರೆ ಸೋ ಇದನ್ನು ನಾವು ಖಂಡಿಸ್ತೇವೆ ಸೋ ಇದನ್ನ ಅವರು ಇಂಪ್ರು ಮಾಡ್ಕೋಬೇಕಾಗುತ್ತೆ ಸೋ ಈ ಥರ ಗೌರ್ಮೆಂಟ್ ಹಾಸ್ಪೆಟ್ಲ್ಯಿಂದ ಪ್ರೈವೇಟ್ಗೆ ಕಳ್ಸಿದರೆ ಸೋ ಬಡವ್ರು ಎಲ್ಗೋಗಬೇಕು ಅವ್ರ್ಗೆ ಅವ್ರು ಹತ್ರದ ಹಣಯಿಲ್ಲ ಅಂತ ತಾನೇ ಬಂದಿರುತ್ತೆ ಬಂದಿರ್ತಾರೆ ಅವರು ರೋಗಿಗಳು ಸೋ ಅಲ್ಲಿಂದ ಪ್ರೈವೇಟ್ಗೆ ಕಳ್ಸಿದ್ದರೆ ಅಲ್ಲಿ ದುಡ್ಡು ಬೇಕಾಗುತ್ತೆ ಕಂಪಲ್ಸರಿ ಆಗಿ ಅಲ್ಲ ಅವ್ರನ್ನ ಅವ್ರು ಏನು ಅನ್ಕೊಂಡು ಬಂದಿರ್ತಾರೆ ಒಂದು ಐದು ಸಾವಿರದಲ್ಲಿ ಮುಗ್ದೊಗಿರುತ್ತೆ ಅನ್ಕೊಂಡಿರ್ತಾರೆ ಈ ಥರ ಗೌರ್ಮೆಂಟವರು ಪ್ರೈವೇಟ್ಗೆ ಕಳ್ಸಿದ್ದರೆ ಸೋ ಅವ್ರ್ಗೆ ನಿಮ್ಮ ಐದು ಸಾವಿರ ಖರ್ಚಾಗುವಲ್ಲಿ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಈ ಥರ ಖರ್ಚು ಆಗುತ್ತೆ ಸೋ ಬಡವರು ಎಲ್ಲಿಂದ ತರ್ತಾರೆ ಅವರು ಪಾಪ ಯಾವುದೋ ಫಾರ್ಮರ್ಸ್ ಆಗಿರ್ತಾರೆ ಈ ಥರ ದುಡ್ಕೊಂಡು ತಿನ್ನೋವರಿಗೆ ದುಡ್ಡು ಬೇಕು ಎಲ್ಲ ಉಪಕರಣಗಳನ್ನು ಅವರು ಹೊರಗಡೆಯಿಂದಲೇ ತರ್ಸಿದ್ದರೆ ಸೋ ನಬ್ ಅರ್ಧ ಗೌರ್ಮೆಂಟ್ ಅಂತ ಯಾಕಿರುತ್ತೆ ಸೋ ಈ ಥರ ಇದನ್ನೆಲ್ಲ ನಾವು ಖಂಡಿಸ್ಬೇಕು ಇದನ್ನೆಲ್ಲ ನಾವು ಇಂಪ್ರೂವ್ ಮಾಡ್ಕೊಬೇಕಾಗುತ್ತೆ ಸೋ ಈ ಹಾಸ್ಪಿಟಲಲ್ಲಿ ಬಳ್ಳಾರಿಯಲ್ಲಿ ಅಂತೂ ಸ್ಪೆಷಲ್ ಆಗಿ ಎಂತ ಅಂತಲ್ಲ ಸೋ ಇಲ್ಲಿ ದೊಡ್ಡ ದೊಡ್ಡ ರೋಗಗಳಿದ್ದರೆ ಲೈಕ್ ವ ಬ್ರೈನ್ಗೆ ಸಂಬಂಧ ಪಟ್ಟಿದ್ದಾಗಲಿ ಅಥ್ವ ಹಾರ್ಟ್ಗೆ ಸಂಬಂಧಪಟ್ಟಿರೋರು ರೋಗ ರೋಗಿಗಳಿಗಾಗಲಿ ಸೋ ಈ ಥರ ಟ್ರೀಟ್ಮೆಂಟ್ ಅನ್ನೋದು ನಮ್ಮ ಬಳ್ಳಾರಿಲಿ ಸಿಕ್ತಾಯಿಲ್ಲ ಸೋ ಇದನ್ನ ಇಂಪ್ರೂಮೆಂಟ್ ತರಬೇಕು ಅಂತ ನಾನು ಗೌರ್ಮೆಂಟ್ ಗೌರ್ಮೆಂಟ್ ಕಡೆಯಿಂದ ಮನ ಮನವಿ ಮಾಡ್ತೇನೆ ಸೋ ಈ ಥರಯೆಲ್ಲ ಇಂಪ್ರು ಆದರೆ ರೋಗಿಗಳಿಗೆ ಸರಿಯಾದ ವೈದ್ಯ ಸಿಕ್ಕರೆ ಸೋ ಆ ರೋಗಿಗಳು ಬದಲಾಗಿ ನಾರ್ಮಲ್ ಮನುಷ್ಯರಾಗಲಿಕ್ಕೆ ಸಾಧ್ಯಯಿರುತ್ತೆ ಇದೆಲ್ಲನು ಇಂಪ್ರು ಮಾಡ್ಬೇಕು ಅನ್ನೋದು ನನ್ನ ನನ್ನ ಕಡೆಯಿಂದ ಮನವಿಯಿದೆ ಧನ್ಯವಾದಗಳು